ಹಾಯ್ ರಶ್ಮಿತಾ ಹೇಗಿದಿಯಾ ನಾನು ಆರಾಮಾಗಿದ್ದೇನೆ ಎಂತ ಗೊತ್ತುಂಟ ನಾನು ನಿನಗೊಂದು ಹೇಳಿದ್ದಲಾ ನನಗೆ ಒಂದು ರೀಸೆಂಟ್ ಫಂಕ್ಷನ್ ಉಂಟು ಅದಕ್ಕೊಂದು ಸಾರಿ ಪರ್ಚೇಸ್ ಮಾಡ್ಬೇಕಂತ ಸೊ ಅದಕ್ಕೆ ನಾನು ಶಾಪಿಗೆ ಹೋಗಲಿಕ್ಕೆ ಎಂತ ಗೊತ್ತುಂಟ ನನಗೆ ಚೂರು ಕೂಡ ಪುರ್ಸೋತ್ತಿಲ್ಲವ ನನಗೆ ಅಂದರೆ ನಾನು ಮನೆಯದ್ದೇ ಕೆಲಸ ಆಗ್ತದಲ್ಲ ತುಂಬ ಹಾಗಾಗಿ ನನಗೆ ಹೋಗಲಿಕ್ಕೆಲ್ಲ ಟೈಮ್ ಸಿಗೋದಿಲ್ಲ ನಾನು ಎಂತ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆವಾಗ ನನಗೀಗ ಇವಾಗ ನನ್ನ ಫ್ರೆಂಡ್ ಫ್ರೆಂಡ್ಸ್ ಎಲ್ಲ ಹೇಳಿದರು ನೀನು ಆನ್ಲೈನಲ್ಲಿ ತಗೋ ಒಳ್ಳೆದು ಬರ್ತದಂತ ಬಟ್ ನನಗೆ ಅಷ್ಟು ನಂಬಲಿಕ್ಕಿರ್ಲಿಲ್ಲವ ಎಂತ ಮಾಡೋದಂತ ಗೊತ್ತಾಗಲಿಲ್ಲ ಅದಕ್ಕೆಂತ ಮಾಡಿದೆ ನನಗೆ ಹೋಗಲಿಕ್ಕೆ ಕೂಡ ಆಗೋದಿಲ್ಲಲಾ ಅದಕ್ಕೆ ನಾನೊಂದು ಆನ್ಲೈನಲ್ಲೇ ನೋಡುವಾಂತ ಒಂದು ಅಜೀವ್ ಅಂತ ಒಂದು ಆ್ಯಪ್ ಉಂಟಲ್ಲ ಅದರ ಮುಖಾಂತರ ಒಂದು ಸಾರಿ ಆರ್ಡರ್ ಮಾಡಿದೆ ಕೊಟ್ಟಿದ್ದೇನೆ ಇವಾಗ ಸಾರಿ ಆರ್ಡರ್ ಅದು ಹೇಗೆ ಬರ್ತದೋ ಇಲ್ವೋ ಅಂತ ಗೊತ್ತಿಲ್ಲ ಮನೆಯಲ್ಲಿ ಪುನಃ ಹೇಳ್ತಿದ್ದಾರೆ ನೀನು ನಿನಗೆ ಒಂದು ಗಳಿಗೆ ಹೋಗಿ ತರ್ಬೋದಿತ್ತಲ್ಲ ಅಂತ ನೀ ಆದರೆ ಸಹ ನಾನು ಆರ್ಡರ್ ಆರ್ಡರ್ ಮಾಡಿದೇನೆ ನೋಡಬೇಕಿನ್ನು ಹೇಗೆ ಬರ್ತದೆ ಅಂತ ಹ್ಞೂ ಅದೇ ಮತ್ತೆಂತ ಗೊತ್ತುಂಟಾ ನಾನು ಹೇಗೆ ಬರ್ತದೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಬಟ್ ನೆನ್ನೆ ಅದು ಆರ್ಡರ್ ಬಂತು ಎಂತ ಪ್ಯಾಕಿಂಗು ಗೊತ್ತಾ ನನಗೆ ಪ್ಯಾಕಿಂಗ್ ನೋಡುವಾಗಲೇ ತುಂಬ ಖುಷಿಯಾಯ್ತಾ ತುಂಬ ಚಂದ ಪ್ಯಾಕ್ ಮಾಡಿದಾರೆ ಗೊತ್ತುಂಟ ಎಲ್ಲಿ ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗದ ರೀತಿ ಒಂದು ತುಂಬ ಒಳ್ಳೆ ಪ್ಯಾಕಿಂಗ್ ನಂಗೆ ಪ್ಯಾಕಿಂಗ್ ನೋಡುವಾಗಲೇ ಇಷ್ಟು ಖುಷಿಯಾಯ್ತು ಆಮೇಲೆ ಓಪನ್ ಮಾಡಿ ನೋಡಿದೆ ಸಾರಿ ಒಂದು ಎಷ್ಟು ಚಂದ ಬಂದಿದ್ದಾ ಅದು ನಾನು ಹಸಿರು ಕಲರದ್ದು ಒಂದು ಸಾರಿ ಆರ್ಡರ್ ಮಾಡಿದ್ದು ಅದಕ್ಕೆ ಒಂದು ಸೈಡ್ ಬಾರ್ಡರ್ ಉಂಟಲ್ಲ ಪಿಂಕ್ ಬಣ್ಣದ್ದು ಭಾರಿ ಚಂದ ಉಂಟು ಗೊತ್ತುಂಟ ಅದು ನಮ್ದು ರೇಷ್ಮೆ ಸಾರಿ ಬರ್ತದಲ್ಲ ನಾನು ಅದನ್ನು ಆರ್ಡರ್ ಮಾಡಿದ್ದು ತುಂಬ ಚಂದ ಬಂದಿದೆ ನನಗೆ ನನಗೆ ನೋಡಿನೇ ತುಂಬ ಖುಷಿಯಾಯ್ತು ನಮ್ಮ ಮನೆಯಲ್ಲಿ ಎಲ್ಲರು ತುಂಬ ಎಲ್ಲರಿಗೆ ಸಹ ತುಂಬ ಖುಷಿಯಾಯ್ತು ಗೊತ್ತುಂಟ ಆಮೇಲೆ ನಾನು ಅದು ಸಾರಿಯನ್ನು ಹಾಕಿದೆ ನಮ್ದು ಫಂಕ್ಷನ್ ಇತ್ತಲ್ವಾ ಅದಕ್ಕೆ ಹಾಕಿದೆ ಆಮೇಲೆ ಹಾಕಿ ನಾವು ಬಟ್ಟೆ ಒಗಿತೇವಲ್ವಾ ನಾವು ನಾನು ಹಾಗೇ ಸಾರಿ ಒಗೆದೆ ಒಗಿವಾಗ ನಾನು ಆನ್ಲೈನಲ್ಲಿ ತರ್ಸಿದ ಸಾರಿ ಕಲರ್ ಬಿಡ್ತದೋ ಏನೋ ಅಂತ ಅನ್ಕೊಂಡೆ ಆದರೆ ಎಂತ ಹೇಳ್ತಿ ಮಾರಾಯ್ತೀ ಚೂರು ಕೂಡ ಕಲರೇ ಹೋಗಲಿಲ್ಲ ಗೊತ್ತುಂಟ ತುಂಬ ಚಂದ ಉಂಟು ಸಾರಿ ನಂಗೆ ಹಾಗಾಗಿ ತುಂಬ ಖುಷಿಯಾಯಿತು ಈ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಕೂಡ ಸಾರ್ಥಕ್ಕಂತ ಅನಿಸ್ತು ನನಗೆ ಗೊತ್ತುಂಟ ಮತ್ತು ನಾನು ಹಾಗೇ ನಂದು ಇನ್ನೊಂದು ನಂದು ಫ್ರೆಂಡಿದ್ದು ಮದುವೆಗೆ ನಾನು ಹೀಗೆ ಶಾಪಿಗೆ ಹೋಗಿ ನಾನೊಂದು ಸಾರಿ ತಗೊಂಡಿದ್ದೆ ಬಟ್ ಅದ್ರಲ್ಲೆಂತ ಗೊತ್ತುಂಟ ಆ ಸಾರಿ ನಾನು ಒಂದು ಹಾಕಿ ಆಮೇಲೆ ನಾನು ಅದನ್ನು ಒಗಿವಾಗ ಎಲ್ಲಾ ಕಲರ್ ಬಿಟ್ಟಿದೆಯಾ ನಾನೆಂತ ಮಾಡೋದ್ ಹೇಳಂತ ಈಗ ಇದನ್ನು ಇದಕ್ಕೆ ಕಂಪೇರ್ ಮಾಡಿದರೆ ನನಗೆ ಆನ್ಲೈನ ಎಷ್ಟೋ ಬೆಟರ್ ಅಂತ ಅನಿಸ್ತು ಅದಕ್ಕೆ ನಾನು ನಿನಗೆ ಸಹ ಹೇಳೋದು ನೀನು ಸಹ ಆನ್ಲೈನಲ್ಲೇ ಆರ್ಡರ್ ಮಾಡು ಆಯ್ತಾ ಅದಕ್ಕೆ ನಿಂದು ಯಾರದೋ ಒಂದು ಫಂಕ್ಷನ್ ಇದೆ ಅಂತ ಹೇಳಿದೆಯಲ್ಲ ಮೊನ್ನೆ ಅದಕ್ಕೆ ನಿನಗೆ ಯಾವ ಥರದ್ದು ಸಾರಿ ಬೇಕು ಸಾರಿ ಅಥ್ವಾ ಸಾರಿ ಅಲ್ಲಿ ಅಲ್ಲದೆ ಅದರಲ್ಲಿ ನಿನಗೆ ತುಂಬ ಸೆಲೆಕ್ಷನ್ ಇರ್ತದೆ ಸಾರಿಯಾಗಿರ್ಬೋದು ಅಥವಾ ಮಕ್ಕಳದ್ದು ಬಟ್ಟೆ ಆಗಿರ್ಬೋದು ಅಥವಾ ನಿನ್ನ ಗಂಡನಿಗೆ ಏನಾದರು ಡ್ರಸ್ ಬೇಕಾದರೆ ಅದು ಕೂಡ ಎಲ್ಲಾ ರೀತಿಯದ್ದು ಉಂಟು ನಿನಗೆ ಸೀರೆಯಲ್ಲಿ ವೆರೈಟಿ ಯಾವುದು ಕಾಟನ್ ಸಾರಿ ಆಗಿರ್ಬೋದು ಹಾಗೇ ಫ್ಯಾನ್ಸಿ ಸಾರಿ ಆಗಿರ್ಬೋದು ಮತ್ತು ನಿಂಗೆ ರೇಷ್ಮೆ ಸಾರಿ ಆಗಿರ್ಬೋದು ಎಲ್ಲಾ ಸಾರಿ ಕೂಡ ನಿಮಗೆ ಯಾವ ರೀತಿ ಯಾವ ಕಲರ್ ಬೇಕು ಎಲ್ಲದೂ ಸಿಗ್ತದೆ ಅದೇ ನಾವು ನಾವೀಗ ಈ ಈಗಿನ ಒಂದು ಬಟ್ಟೆ ಅಂಗಡಿಗೆ ಹೋದರೆ ನಮಗೆ ಬೇಕಾದ ಕಲರೇ ಸಿಗೋದಿಲ್ಲ ಹೌದಾ ಹಾಗೆ ನನಗೆ ಇದರಲ್ಲಿ ನಿನಗೆ ನೀನು ಹೋಗ್ಬೇಕಂತ ಇಲ್ಲ ಒಂದು ಒಂದು ಟೈಮ್ ವೇಸ್ಟ್ ಆಗೋಲ್ಲ ನಿಂದು ಫ್ರೀ ಟೈಮಲ್ಲಿರುವಾಗ ಒಂದು ಫೈ ಟೆನ್ ಮಿನಿಟ್ಸಲ್ಲಿ ನೀನು ಅದನ್ನು ಆರ್ಡರ್ ಕೂಡ ಮಾಡ್ಬೋದು ನೀನು ಹೋಗಲೇಬೇಕಂತಿಲ್ಲ ನೀನು ನಿನ್ನ ಮನೆಯಲ್ಲಿದ್ದಾಗೆ ನಿನಗೆ ಒಂದು ಸಾರಿ ಬಂದು ಸಿಗ್ತದೆ ಹೌದಾ ಸುಮ್ಮನೆ ನಾವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಬೇಕು ದುಡ್ಡು ಖರ್ಚು ಸುಮ್ಮನೆ ನಾವು ಹೋಗಿ ಬರುವುದಕ್ಕೆ ಬಸ್ ಕಾಯಬೇಕು ಅದ್ಕೆ ಇದು ರಗಳೆ ಇಲ್ಲ ಗೊತ್ತುಂಟ ನಾವು ಕೂತಲ್ಲಿಗೆ ನಮಗೆ ಕೂತಲ್ಲೇ ಮೊಬೈಲಲ್ಲಿ ಒಂದು ನೋಡಿ ನಾವೊಂದು ಆರ್ಡರ್ ಮಾಡಿದರೆ ನಮ್ಮ ಮನೆಗೇ ತಂದು ಕೊಡ್ತಾರೆ ಅವರು ಎಷ್ಟು ಈಜಿ಼ಯಲ್ಲ ಈಗದು ಬಟ್ ನಾವು ಶಾಪಿಗೆ ಹೋದ್ರಿ ಅಂತ ನಾ ಹೇಳ್ತೇನೆ ನಾ ಈ ಥರದ್ದು ನನಗೆ ಸಾರಿನು ಸಿಗ್ತಿರಲಿಲ್ಲ ಅದಂತೂ ಹೌದು ಹಾಗಾಗಿ ನನಗೆ ಭಾರಿ ಖುಷಿಯಾಯಿತು